ನನ್ನ ನೆಚ್ಚಿನ ಆಹಾರ ಎಂದರೆ ಹಾಲಿನಿಂದ ತಯಾರಿಸಿದ ಆಹಾರಗಳು ಎಂದರೆ ನನಗೆ ತುಂಬಾ ಇಷ್ಟ ಹಾಲಿನಿಂದ ತಯಾರಿಸಿದ ಪದಾರ್ಥ ಅಂದರೆ ಗಿಣ್ಣು ಪಾಯಸ ಚೊಕ್ಲೇಟ್ ಇವೆಲ್ಲ ಅಂದರೆ ನನಗೆ ತುಂಬಾ ಇಷ್ಟ ಯಾಕಂದರೆ ಇವುಗಳನ್ನೆಲ್ಲ ನಂಗೆ ತಿನ್ನಲು ಬಹಳ ಖುಷಿಯಾಗುತ್ತದೆ ಉದಾಹರಣೆಗೆ ಹೇಳಬೇಕಂದ್ರೆ ನಂಗೆ ಚೊಕ್ಲೇಟ ತಿಂದರೆ ನನ್ನ ನನಗೆ ಏನಾದರೂ ಬೇಜಾರು ದುಃಖ ಇದ್ದರೆ ಅದನ್ನು ಮರೆಯಲು ನನಗೆ ಒಂಥರ ಖುಷಿಯಾಗುತ್ತೆ ಮತ್ತು ನನ್ನ ಏನೇ ಬೇಜಾರು ಇದ್ರೂ ಅದನ್ನು ತಿಂದ ತಕ್ಷಣ ನನಗೆ ಅದು ಅದರಿಂದ ನಾನು ಹೊರಗೆ ಬರ್ತೇನೆ ನನಗೆ ಸಿಹಿಯಾದ ಪದಾರ್ಥಗಳನ್ನು ತಿನ್ನುವುದೆಂದರೆ ತುಂಬಾ ಇಷ್ಟ ಅದನ್ನು ತಿಂದ ತಕ್ಷಣ ನನ್ನ ಮೈಯಲ್ಲಿ ಏನೋ ಒಂದು ರೀತಿಯ ಖುಷಿಯ ಭಾವನೆ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ನನಗೆ ಈ ಹಾಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ತಿನ್ನುವುದೆಂದರೆ ನನಗೆ ಪಂಚ ಪ್ರಾಣ ಅದಕ್ಕೆ ನನಗೆ ಇಡೀ ದಿನವೂ ನಾನು ಖುಷಿ ಈ ಸಿಹಿಯಾದ ತಿಂಡಿ ತಿಂದಾಗ ನನ್ನ ದುಃಖವನ್ನೆಲ್ಲ ಮರೆತು ನಾನು ಇಡೀ ದಿನ ಖುಷಿಯಿಂದ ಸಂಭ್ರಮದಿಂದ ಇರ್ತೀನಿ